ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೆಲವು ಹಬ್ಬಗಳನ್ನ ಅದ್ದೂರಿಯಾಗಿ ಆಚರಿಸ್ತೀವಿ ಅವು ಯಾವ್ಯಾವು ಅಂದರೆ ಯುಗಾದಿ ಈ ಹಬ್ಬನ ಹಿಂದೂಗಳ ಹೊಸ ವರ್ಷ ಎಂದು ಆಚರಿಸ್ತೀವಿ ಈ ದಿನ ಬ್ರಹ್ಮ ದೇವ ಈ ಲೋಕನ ಸೃಷ್ಟಿ ಮಾಡಿರ್ತಾನೆ ಅಂತ ಜನರು ಹೇಳಿದ್ದಾರೆ ಈ ಅವಧಿನ ಹೊಸ ಬಟ್ಟೆ ಹಾಕ್ಕೊಂಡು ಮನೆಯಲ್ಲಿ ಅಲಂಕಾರ ಮಾಡಿ ಹೋಳಿಗೆ ಮಾಡಿ ಎಲ್ಲ ಥರದ ಸಿಹಿ ತಿಂಡಿ ಮಾಡಿ ಪೂಜೆ ಮಾಡಿ ಏಳ್ ಬೇವು ಬೆಲ್ಲವೆಲ್ಲ ತಿಂತೀವಿ ಈ ಹಬ್ಬದ ದಿನ ಹರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತೀವಿ ಯಾಕೆಂದ್ರೆ ಅರಳೆಣ್ಣೆ ಹಚ್ಕೊಳೋದ್ರಿಂದ ನಮ್ಮ ಮೈಯ್ಯಲ್ಲಿರುವ ಕಲ್ಮಶಗಳೆಲ್ಲ ದೂರ ಆಗ್ತವೆ ಅಂತ ಹಿರಿಯರು ಹೇಳಿದ್ದಾರೆ ಈ ಸಮಯದಲ್ಲಿ ಎಲ್ಲ ಮರಗಿಡಗಳು ಹಸಿರಿನಿಂದ ಕಾಣಿಸ್ತಿರ್ತವೆ ಬೇವು ಬೆಲ್ಲ ಹಂಚ್ತಾರೆ ಇದರ ಅರ್ಥ ಏನೆಂದ್ರೆ ಜೀವನದಲ್ಲಿ ಒಳ್ಳೆಯದನ್ನ ಮತ್ತು ಕೆಟ್ಟದನ್ನು ಸರಿ ಸಾಮಾನವಾಗಿ ಸ್ವೀಕರಣೆ ಮಾಡ್ಬೇಕು ಅಂತ ಹಿರಿಯರು ಹೇಳಿರೋದ್ರಿಂದ ಎಲ್ಲರೂ ಬೇವು ಬೆಲ್ಲ ಹಂಚ್ತಾರೆ ಹೋಳಿಗೆಯ ಈ ಹಬ್ಬದ ವಿಶೇಷ ಏನೆಂದ್ರೆ ಈ ಹಬ್ಬದ ದಿನ ಮಹಿಳೆಯರು ಊಟ ಮಾಡದೇ ಉಪವಾಸವಿದ್ದು ಮಡಿಯಿಂದ ತಯಾರಿಸಿದ ಹೋಳಿಗೆಗಳನ್ನು ಮತ್ತು ಅರಶಿಣ ಕುಂಕುಮ ಬಳೆ ಬೇವಿನ ಸೊಪ್ಪು ತೆಂಗಿನಕಾಯಿ ಎಲ್ಲ ಮರದಲ್ಲಿ ಇಟ್ಕೊಂಡು ದೇವ್ರಿಗೆ ಕೊಡ್ತಾರೆ ಅದನ್ನೆಲ್ಲ ಪೂಜೆ ಮಾಡಿ ದೇವರು ಜೊತೆಗೆ ಊರಿನ ಗಡಿ ದಾಟಿಸ್ತಾರೆ ಈ ದೇವಿ ಸಾಂಕ್ರಾಮಿಕ ರೋಗಗಳಿಂದ ರಕ್ಷಣೆ ಮಾಡ್ತಾರೆ ಅಂತ ಇಲ್ಲಿನ ಜನರ ನಂಬಿಕೆ ವಿನಾಯಕ ಚತುರ್ಥಿ ಶ್ರಾವಣ ಮಾಸ ಮುಗಿದು ಇನ್ನೇನು ಭಾದ್ರಪದ ಮಾಸ ಬಂದ್ಬಿಡುತ್ತೆ ಅನ್ನೋವಷ್ಟರಲ್ಲಿ ಗಣಪತಿ ಹಬ್ಬ ಬಂದ್ಬಿಡುತ್ತೆ ಅದರಲ್ಲೂ ಹಿಂದೂ ಮಹಾಗಣಪತಿಯನ್ನು ಕೋಟೆನಾಡಿನಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗ ಅದನ್ನು ನೋಡಲು ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಮೂಲೆ ಮೂಲೆಯಲ್ಲಿರುವ ಜನರು ಎಲ್ಲರೂ ಹೋಗ್ತಾರೆ ಮನೆಗಳಲ್ಲಿ ಲಡ್ಡು ಕಡುಬು ಎಲ್ಲ ತರಹ ಸಿಹಿ ಅಡುಗೆ ಮಾಡ್ತೀವಿ ಗಣೇಶ ಚತುರ್ಥಿ ಬಂದರೆ ಅದ್ದೂರಿಯಾಗಿ ಸಂಭ್ರಮವಾಗಿ ಆಚರಿಸ್ತೀವಿ ಈ ಆಚರಿಸೋದಕ್ಕೆ ಕಾರಣ ಏನೆಂದ್ರೆ ಅದೃಷ್ಟ ಮತ್ತು ಸಮೃದ್ಧಿಗೆ ಹೆಸರಾಗಿರುವುದು ಗಣಪತಿ ಅದಕ್ಕಾಗಿ ಜನರು ಅದೃಷ್ಟಕ್ಕಾಗಿ ಮತ್ತು ಯಾವುದೇ ತರಹ ಕೆಟ್ಟದ್ದು ಆಗ್ಬಾರ್ದು ಅಂತ ಗಣೇಶನನ್ನು ಪೂಜೆ ಮಾಡ್ತೀವಿ ಮಕರ ಸಂಕ್ರಾಂತಿ ಈ ಹಬ್ಬದ ದಿನ ದೇವಸ್ಥಾನಕ್ಕೋಗಿ ದೇವರಿಗೆ ಪೂಜೆ ಮಾಡಿ ಬರ್ತೀವಿ ಮನೆ ಮುಂದೆ ರಂಗೋಲಿ ಹಾಕ್ತಿವಿ ಮನೆಯಲ್ಲಿ ಎಲ್ಲರೂ ಎಳ್ಳು ಬೆಲ್ಲ ತಿಂತೀವಿ ಈ ಹಬ್ಬನ ಕೊಯ್ಲು ಮಾಡ್ಬೇಕಾದ್ರೆ ಆಚರಿಸ್ತೀವಿ ಎಳ್ಳು ಬೆಲ್ಲ ಹಂಚ್ತೀವಿ ಎಳ್ಳು ಬೆಲ್ಲ ತಿನ್ನೋದ್ರಿಂದ ಚಳಿಗಾಲದಲ್ಲಿ ನಮ್ಮ ಚರ್ಮ ಒಣಗಿರುತ್ತೆ ನಮ್ಮ ತ್ವಚೆನ ಕಾಪಾಡೋದರಲ್ಲಿ ಎಳ್ಳು ಸಹಾಯ ಮಾಡುತ್ತೆ ಬೆಲ್ಲ ನಮ್ಮ ದೇಹನ ಬೆಚ್ಚಗಿಡುತ್ತೆ ಜ್ಯೋತಿಷ್ಯರ ಪ್ರಕಾರ ಸೂರ್ಯ ಈ ದಿನ ಮಕರ ರಾಶಿಗೆ ಬರ್ತಾನಂತೆ ಅಂದರೆ ಸೂರ್ಯ ಅವರ ಮಗ ಶನಿ ಜೊತೆ ಮಕರ ರಾಶಿಯಲ್ಲಿ ಇರ್ತಾನೆ ಇದರಿಂದ ಒಳ್ಳೆಯದಾಗುತ್ತೆ ಅಂತ ಇಲ್ಲಿನ ಜನರ ನಂಬಿಕೆ ಇದು ನಮ್ಮ ರೈತರಿಗೆ ಸುಗ್ಗಿ ಕಾಲ ಹಾಗೆ ಇದು ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಸಂಭ್ರಮದಿಂದ ಆಚರಿಸ್ತೀವಿ ಹೋಳಿ ಹುಣ್ಣಿಮೆ ಹೋಳಿ ಹಬ್ಬನ ಬಣ್ಣಗಳ ಹಬ್ಬ ಅಂತನೂ ಕರೀತಾರೆ ಈ ಹಬ್ಬದ ದಿನ ರಾಮನ ಸುಂದರ ಪ್ರತಿಮೆ ಮಾಡ್ತೀವಿ ಹೂಗಳಿಂದ ಅಲಂಕಾರ ಮಾಡಿ ಊರಿನ ಕಟ್ಟೆ ಮೇಲೆ ಚಪ್ಪರ ಮಾಡಿ ಚಪ್ಪರದ ಕೆಳಗಡೆ ರಾಮನ ಸುಂದರ ಪ್ರತಿಮೇನ ಇಡ್ತೀವಿ ಬಣ್ಣದ ನೀರು ಎರ್ಚ್ಕೊಂತೀವಿ